ಹಾಂ ಹೇಳಿರಿ ಮೇಡಮ್ ಹಾಂ ಹೇಳ್ ರೀ ಮೇಡಮ್ ಹಾಂ ಹೇಳಿರಿ ಕಟ್ ಕಟ್ ಆಗತ್ತೆ ರೀ ಹಾಂ ಹಾಂ ಏನಂದಿರಿ ಮೇಡಮ್

ಹಾಂ ರೀ ಏನಿಲ್ಲ ರೀ ಹೊಸ ಔಷ್ಧಿ ಬಂದ್ರೆ ತಿ ತಿಳ್ಕೋತೇವೆ ರೀ ಹೇಗಂದ್ರೆ ಟ್ರೈನಿಂಗ್ ಟ್ರೈನಿಂಗ್ ಟ್ರೈನಿಂಗ್ ಟ್ರೈನಿಂಗ್ ಮೂಲಕ ತಿಳ್ಕೋತೇವೆ ರೀ ತರಬೇತಿ ಕೊಡ್ತಾರೆ ಹಾಂ ತರಬೇತಿಗೆ ಹೋಗ್ತೇವೆ ರೀ ಮತ್ತು ಫೋನಲ್ಲಿ ನೋಡಿ ತಿಳ್ಕೋಬೌದು ರೀ ಹಾಂ ನಮಗೋಸ್ಕರ ಇದು ಟ್ರೈನಿಂಗ್ ಅದು ತೊಗೊಂತಾರೆ ರೀ ಅದು ಔಷ್ಧಿ ತಿ ಒಂದು ಸಲ ಹೇಳಿದ್ರೆ ತಿಳ್ಕೊಂತೇವೆ ರೀ ನಾವು ತಿಳ್ಕೊಂಡು ಹೊಸ ಹೊಸ ಔಷ್ಧಿ ಹೇಗೆ ಕೊಡಬೇಕಂತ ಗೊತ್ತಾಗತ್ತೆ ರೀ ಹಾಂ ಔಷಧ ಹಾಂ ಹಾಂ ಹ್ಞೂ ಟ್ರೈನಿಂಗ್ ತೊಗೊಂಡು ಅವರಿಗೆ ಹೇಳ್ದ ಮೇಲೆ ನಾವು ತಿಳ್ಕೊಂತೇವೆ ರೀ ಹಾಂ ರೀ